ಹಲೋ ಹಾಯ್ ಸರ್ ಸರ್ ಈಗ ನಿಮ್ದು ಕ್ಯಾಬ್ ಫ್ರೀ ಉಂಟಲ್ಲ ಸರ ಸರ್ ನನಗೆ ಇನ್ಫೋಸಿಸ್ ಆಫೀಸ್ ತನಕ ಹೋಗಲಿಕ್ಕಿತ್ತು ಈಗ ಟೈಮ್ ಹನ್ನೊಂದು ಗಂಟೆ ಆಯಿತು ಸರ್ ಈಗ ಹನ್ನೆರಡುವರೆಗೆ ನಂಗೆ ಆಫೀಸಲ್ಲಿ ಮೀಟಿಂಗ್ ಉಂಟು ಸರ ಅದಕ್ಕಿಂತ ಮೊದಲು ಹೋಗಿ ನಾನು ಆಫೀಸಿಗೆ ಹೋಗಿ ಮುಟ್ಬೇಕು ಸರ ಸರ್ ಈಗ ಇಲ್ಲಿಂದ ಇನ್ಫೋಸಿಸ್ ಆಫೀಸಿಗೆ ಎಷ್ಟು ಕಿಲೋಮೀಟರ್ ಉಂಟು ಸರ ಸರ್ ಮೂವತ್ತು ಕಿಲೋಮೀಟರ್ ಸರ್ ಮೂವತ್ತು ಕಿಲೋಮೀಟರ್ ಈಗ ಒಂದು ಒಂದೇ ಕಾಲು ಗಂಟೆಯಲ್ಲಿ ಹೋಗ್ಬೋದಲ್ಲಾ ಸರ ಯಾಕಂತೇಳಿದ್ರೆ ಈಗ ಎರಡು ಹನ್ನೆರಡುವರೆಗೆ ಮೀಟಿಂಗ್ ಆದರೆ ನಾನು ಒಳಗೆ ಹೋಗಬೇಕಾಗ್ತದೆ ಒಂದು ಹತ್ತು ನಿಮಿಷ ಮೊದಲು ಹೋಗಿ ಕುತ್ಕೊಳ್ಬೇಕಾಗ್ತದೆ ಸರ ರಿಸೆಪ್ಷನಿಸ್ಟಲ್ಲೆಲ್ಲ ಮಾತನಾಡಿ ಮತ್ತು ಹೊ ಒಳಗೆ ಹೋಗಬೇಕಾಗ್ತದೆ ಸರ್ ನಾವು ಹೋಗುವಾಗ ಲೇಟಾದರೆ ಅವರು ಮತ್ತು ಇಂಟರ್ವ್ಯೂವ್ ತೊಗೋಳೋದಿಲ್ಲ ಸರ್ ತುಂಬ ಕಷ್ಟ ಆಗುತ್ತೆ ಸರ್ ಈ ಆದಷ್ಟು ಬೇಗ ನನ್ನನ್ನು ಹೋಗಿ ಅಲ್ಲಿ ತಲುಪಿಸ್ಬೋದ ಸರ ಸರ್ ಯಾಕಂತೇಳಿ ನಾನು ಕೇಳ್ತಿನಿ ಇಲ್ಲಿ ಏನಾದರು ಹೋಗುವಾಗ ನಮಗೆ ವಾಹನಗಳ ಸಂದಣಿ ಏನಾದರು ಸಿಕ್ತದೇಯಾ ಸರ ಯಾಕಂತೇಳಿದರೆ ಸಂದಣಿ ಸಿಕ್ಕಿದರೆ ತುಂಬ ನಾವು ಹೋಗುವಾಗ ತಡವಾದರೆ ತುಂಬ ಕಷ್ಟ ಆಗ್ತದೆ ಸರ ಅದಕೋಸ್ಕರ ನಾನು ನಿಮ್ಮಹತ್ರ ಮೊದಲೇ ಕೇಳ್ತಾಯಿದ್ದೇನೆ ಸರ ಯಾಕಂತೇಳಿದರೆ ನಂಗೆ ತುಂಬ ಸಲ ಆ ಥರ ನನಗೆ ಅನುಭವ ಆಗಿದೆ ಯಾಕಂತೇಳಿದರೆ ಹೇ ನಾವು ಕುತ್ಕೊಳ್ಳುವ ತನಕ ಕ್ಯಾಬ್ನವರು ಹೇಳ್ತಾರೆ ಹಾಂ ನಾನು ಇಷ್ಟು ಹೊತ್ತಲ್ಲಿ ಹೋಗಿ ರೀಚಾಗ್ತೇವೆ ಅಲ್ಲಿ ಹೋಗಿ ಮುಟ್ಬೋದು ಅಂತ ಮತ್ತು ನಾವು ಕುತ್ಕೊಂಡಮೇಲೆ ಹೇಳ್ತಾರೆ ನಾವೇನು ಮಾಡ್ಲಿಕ್ಕಾಗೋದಿಲ್ಲ ಅಲ್ಲಿ ಸಂದಣಿ ಇತ್ತು ಇಲ್ಲಿ ಸಂದಣಿ ಇತ್ತು ನ ಹಾಗೆಲ್ಲ ಹೇಳ್ತಾರೆ ಸರ್ ಸೊ ಅದಕ್ಕೋಸ್ಕರ ನಾನು ನಿಮ್ಮಹತ್ರ ಮೊದಲೇ ಕೇಳ್ತಾಯಿದ್ದೇನೆ ಸರ್ ಆಯ್ತಾ ಸರ್ ಇಲ್ಲಿಂದ ಈಗ ಅಷ್ಟು ಅಲ್ಲಿ ತನಕ ಹೋಗಲಿಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಸರ ಏನಾದರು ಕ್ಯಾಬಲ್ಲಿ ಆಫರ್ ಏನಾದರು ಉಂಟ ಸರ್ ಯಾಕಂತೇಳಿದರೆ ಕೆಲವೊಂದ್ಸಲ ಕ್ಯಾಬಲ್ಲಿ ನಂಗೆ ಮೊಬೈಲಲ್ಲಿ ಗೂಗಲ್ಪೇ ಫೋನ್ಪೇ ಪೇಟಿಎಮ್ಮಲ್ಲೆಲ್ಲಾ ಆಫರ್ ಬರುತ್ತೆ ಸರ್ ಅದಕ್ಕೆ ನಾನು ಕೇಳಿದ್ದು ಎಷ್ಟಾಗುತ್ತೆ ಸರ ಓಕೆ ಇನ್ನೂರೈವತ್ತು ರೂಪಾಯಿ ಸರ್ ಆಗ್ಬೋದು ಸರ್ ಓಕೆ ಸರ್ ನಾನು ಬರ್ತೇನೆ ಓಕೆ ಸರ್ ಹೋಗೋದಲ್ಲ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್